ನಮಸ್ತೆ ಮೇಡಮ್ ಮ್ಯಾಮ್ ನನ್ನ ಹೆಸರು ಗೌತಮಿ ಅಂತ ದಾವಣಗೆರೆಯಿಂದ ಕಾಲ್ ಮಾಡಿದ್ದೀನಿ ಮೇಡಮ್ ನಾನು ನಿನ್ನೆ ನಿಮ್ಮ ನೃತ್ಯದ ತರಬೇತಿ ಹತ್ತಿರ ಬಂದಿದ್ದೆ ಆದರೆ ಅದು ಕದ ಹಾಕಿತ್ತು ಮೇಡಮ್ ನಾನು ನೃತ್ಯ ಕಲಿಯಬೇಕು ಅಂತ ಆಸೆ ಪಡುತ್ತಿದ್ದೇನೆ ನಿಮ್ಮಲ್ಲಿ ಯಾವ ರೀತಿಯ ನೃತ್ಯಯನ್ನು ನೀವು ಕಲಿಸುತ್ತೀರ ಮೇಡಮ್ ನಾನು ಈಗ ಡಿಗ್ರಿ ಮಾ ಓದ್ತಾ ಇದ್ದೇನ ಹಾಗಾಗಿ ನನಗೆ ಶನಿವಾರ ಶನಿವಾರ ಮತ್ತು ಭಾನುವಾರ ಅಷ್ಟೇ ರಜಾ ಸಿಗೋದು ಮೇಡಮ್ ನನಗೆ ಕರ್ನಾಟಕ ನೃತ್ಯಬೇಕು ನೀವು ಅದನ್ನು ಕಲಿಸ್ಕೊಡಕ್ಕಾಗತ್ತಾ ಆಯಿತು ಮ್ಯಾಮ್ ಮ್ಯಾಮ್ ನೃತ್ಯದ ತರಬೇತಿಗೆ ಎಷ್ಟು ದುಡ್ಡನ್ನು ನೀವು ತಗೋಳ್ತೀರ ಹೌದಾ ನನ್ನ ಜೊತೆ ನನ್ನ ಸ್ನೇಹಿತೆಯು ಬರ್ಬೋದಾ ಮ್ಯಾಮ್ ನಿಮ್ಮ ನಿಮ್ಮ ನೃತ್ಯದ ಸಮಯ ಬೆಳಗ್ಗೆಯಿಂದ ಸಂಜೆ ಎಷ್ಟು ಗಂಟೆ ತನಕ ಇರುತ್ತೆ ಮ್ಯಾಮ್ ಯಾವಾಗಾದರೂ ಒಂದು ದಿನ ಬರಲು ಆಯಿತು ಮ್ಯಾಮ್ ಯಾವಾಗಾದ್ರೂ ಬರಲು ಆಗಲಿಲ್ಲ ಎಂದರೆ ನೀವು ರಜೆ ಕೊಡುತ್ತೀರಾ ಇರುವುದಿಲ್ಲ ಮ್ಯಾಮ್ ಓಕೆ ಮ್ಯಾಮ್ ಧನ್ಯವಾದ ಮ್ಯಾಮ್ ಧನ್ಯವಾದ ಧನ್ಯವಾದಗಳು ಆಯಿತು ಮ್ಯಾಮ್ ಹಾಂ